ನಗು ಉಕ್ಕಿಸುವ ನೆಚ್ಚಿನ ರಣ್ಣಿಂಗ್ ಸಂಬಂಧಿತ ಮೀಮ್ಗಳು ಎಂದರೆ ಈಗಿನ ಸಾಮಾಜಿಕ ಜಾಲತಾಣದಲ್ಲಿ ನಾವು ದಿನದಿಂದ ದಿನ ಪ್ರತಿದಿನ ನೋಡ್ತಿರತಕ್ಕಂಥ ಯಾವ್ದೋ ದಾ ತುಂಬ ರಣ್ಣಿಂಗ್ ಜೋಕ್ಗಳಿರ್ತವೆ ನಾವು ನಮ್ಮ ಜೀವನದ ಅಭಿಪ್ರಾಯದ ಅಭಿಪ್ರಾಯದ ಪ್ರಕಾರ ಕೆಲವೊಂದು ಸರ್ತಿ ನಾನು ರಣ್ಣಿಂಗ್ ಮಾಡಬೇಕಾದ್ರೆ ನಮ್ಮ ಸಹೋದ್ಯೋಗಿಗಳು ಸ್ನೇಹಿತರು ಬೀಳುವುದು ಆ ಥರ ತುಂಬ ಆಗ್ತಿರುತ್ತೆ ಆದೇ ಅವೇ ನಮಗೆ ಮೀಮ್ಸ್ಗಳ ಥರ ಅಥವಾ ಯಾವ ಏನೋ ಒಂದು ಜೋಕನ್ನು ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ತುಂಬ ನೋಡ್ತಿರ್ತೇವೆ ರಣ್ಣಿಂಗ್ ಥರದ ಜೋಕ್ಗಳು ಅಥವಾ ಯಾವ್ದಾದರೂ ರಣ್ಣಿಂಗ್ನ ಮೀಮ್ಸ್ಗಳಾಗಲಿ ತುಂಬ ಬರ್ತಿರ್ತವೆ ದಿನ್ದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರ್ತವೆ ಅದೇ ಥರ ನಾವು ಅವ್ಗಳ ಅವುಗಳನ್ನ ಇಷ್ಟ ಎಂದು ಲೈಕ್ ಮಾಡಿದರೆ ಅದೇ ಥರದ ತುಂಬ ಮೀಮ್ಸ್ಗಳು ಜೋಕ್ಗಳು ಬರ್ತಿರ್ತವೆ ಅಥವಾ ನಾವು ನಮ್ಮ ರ್ ನಾವು ರಣ್ಣಿಂಗ್ ಮಾಡ್ಬೇಕಾಗಿರೋ ರಣ್ಣಿಂಗ್ ಮಾಡುವಾಗ ಯಾವುದಾದರೂ ಸ್ನೇಹಿತ ಬೀಳುವುದು ಅಥವಾ ಏನಾದರೂ ಜೋಕ್ಗಳನ್ನು ಮಾಡೋದು ಆ ಥರ ಏನೋ ನಡೀತಿರ್ತವೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ರಣ್ಣಿಂಗ್ ರಿಲೇಟೆಡ್ ಮೀಮ್ಸ್ ಆಗಲಿ ಅಥವಾ ತುಂಬ ಜೋಕ್ಗಳು ಬರ್ತಾ ಇರ್ತವೆ